ಮೀನುಗಾರಿಕೆಗೆ ಸಂಬಂಧಿಸಿದಂತೆ ನನ್ಗೆ ಇರೋ ಪರಿಸರ ಅಥವಾ ಸಂರಕ್ಷಣೆ ಆತಂಕ ಅಂತ ಹೇಳಿದ್ರೆ ಈಗ ಮೀನು ಎಲ್ಲ ಈಗ ಮೊಟ್ಟೆ ಇಡುವಂಥದ್ದು ಆಗಶ್ಟ್ನಲ್ಲಿ ಆದರೆ ಮನುಷ್ಯನ ಏನು ದುರಾಸೆ ಇದ್ಯಲ್ಲ ಅದು ಎಷ್ಟರ ಮಟ್ಟಕ್ಕೆ ಏರಿದೆ ಅಂತ ಹೇಳಿದ್ರೆ ಅವ್ನು ಜೂನ್ ಅಥ್ವಾ ಜುಲೈ ತಿಂಗಳಲ್ಲೇ ಮೀನು ಹಿಡಿಯಲಿಕ್ಕೆ ಹೋಗಿಬಿಡ್ತಾನೆ ಇದರಿಂದಾಗಿ ಆ ಮೊಟ್ಟೆಯಿಂದ ಮೀನ್ಗಳು ಹೊರಗೇ ಬಂದಿರುವುದಿಲ್ಲ ಅದೇ ರೀತಿಯಾಗಿ ಆ ಮೀನುಗಳನ್ನ ಹಿಡಿದು ಮಾರಾಟ ಮಾಡ್ತಾನೆ ಆ ಮೀನುಗಳ ಸೈಜ್ ಕೂಡ ಸಣ್ಣದೇ ಇರುತ್ತೆ ಹೀಗಾಗಿ ಆ ಮೀನುಗಳ ಸಂತತಿ ದಿನದಿಂದ ಕು ದಿನಕ್ಕೆ ಕುಂಠಿತ ಆಗ್ತಲೇ ಹೋಗ್ತಾ ಇದೆ ಇದಕ್ಕೆ ಇನ್ನೊಂದು ಕಾರಣ ಅಂತ ಹೇಳಿದ್ರೆ ಜಲಮಾಲಿನ್ಯ ಅಂತಲೂ ಕೂಡ ಹೇಳ್ಬೋದು ಈ ಮನುಷ್ಯನ ದುರಾಸೆ ಆಗಿರ್ಬೋದು ಜನಸಂಖ್ಯಾ ಸ್ಫೋಟದಿಂದಾಗಿ ಹಲ್ವಾರು ರೀತಿಯಲ್ಲಿ ಜಲಮಾಲಿನ್ಯಗಳು ಉಂಟಾಗ್ತಲೇ ಇದಾವೆ ಇದು ಇಂದಿನ ಪ್ರಸ್ತುತ ದಿನಗಳಲ್ಲಿ ಒಂದು ಜ್ವಲಂತ ಸಮಸ್ಯೆ ಅಂತಲೂ ಕೂಡ ಹೇಳ್ಬೋದಾಗಿದೆ

ನೀರುಗಳು ಅಥವಾ ಈ ಮರ್ಕ್ಯೂರಿ ಆಗಿರ್ಬೋದು ಇದೆಲ್ಲ ವಿಷಕಾರಿ ಆಗಿರ್ತವೆ ಇವುಗಳು ನೀರನ್ನು ಸೇರಿಕೊಳ್ತಾ ಇದೆ ಈ ಸೇರೋದರಿಂದಾಗಿ ಅಲ್ಲಿರುವಂತಹ ಈ ಜಲವಾಸಿಗಳಲ್ಲೆವೂ ಕೂಡ ಸತ್ತೋಗ್ತಾ ಇದೆ ಈ ಜಲವಾಸಿಗಳು ಸತ್ತೋದರಿಂದ ಆ ಎಲ್ಲ ದೇಹಗಳು ನೀರಿನ ಮೇಲೆ ತೇಲ್ತವೆ ಇದರಿಂದಾಗಿ ಅಲ್ಗಲ್ ಬೂಮ್ಸ್ ಬ್ಲೂಮ್ಸ್ ಅಂತ ಕೂಡ ನಾವು ಕರಿತೀವಿ ಇದೊಂದು ಫಿನೊಮಿನ ಕೂಡ ಆಗುತ್ತೆ ನಂತರ ಹೇಳೋದಾದರೆ ಜನಸಂಖ್ಯಾ ಸ್ಫೋಟ ಇಲ್ಲೇನು ಆಗ್ತಾ ಇದೆ ಹಲವಾರು ಜನ ಹೆಚ್ಚೆಚ್ಚು ನೀರುಗಳನ್ನ ಬಳಸ್ತಾ ಹೋಗ್ತಾ ಇದ್ದಾರೆ ನಂತರ ಅದೇ ನೀರನ್ನು

ಈಗ ಮೂರನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಮನುಷ್ಯ ಏನು ಬಳಸ್ತಾನಲ್ಲ ಈಗ ಎಮ್ಮೆನ ಸ್ನಾನ ಮಾಡಿಸೋದಾಗಿರ್ಬೌದು ಕಾರನ್ನು ತೊಳೆಯೋದಾಗಿರ್ಬೌದು ಅದೇ ರೀತಿಯಾಗಿ ತಾನು ಮಲಮೂತ್ರ ವಿಸರ್ಜನೆ ಮಾಡಿದ ನಂತರ ಅಲ್ಲಿ ನೀರನ್ನು ಹಾಕ್ತಾನಲ್ಲ ಈ ನೀರುಗಳೆಲ್ಲ ಸೇರಿ ಈ ನದಿಗಳಿಗಾಗಿರ್ಬೋದು ಸಮುದ್ರಗಳಿಗೆಲ್ಲ ಹೋಗಿ ಸೇರ್ತಾ ಇದವೆ ಇದರಿಂದಾಗಿ ಅಲ್ಲಿರುವಂತಹ ಪ್ರಾಣಿಗಳು ಕೂಡ ಸಾಯ್ತಾ ಇದವೆ ನಂತರ ಹೇಳ್ಬೇಕಂತ ಹೇಳಿದ್ರೆ ಈಗ ಹಡಗುಗಳೆಲ್ಲ ಸಮುದ್ರದಲ್ಲಿ ಹೋಗ್ತಾ ಇರ್ತವೆ ಅವುಗಳು ಕೆಲವೊಂದು ಸಾರಿ ಈಗ ಟ್ಯಾಂಕುಗಳನ್ನೆಲ್ಲ ತಗೊಂಡು ಹೋಗ್ತಾ ಇರ್ತವೆ ಪೆಟ್ರೋಲಿಯಮ್ ಆಗಿರ್ಬೋದು ಡೀಸೆಲ್ಗಳನ್ನು ಸರ್ಬರಾಜು ಮಾಡ್ತಾ ಇರ್ತವೆ ಈ ಕೆಲವೊಂದು ಬಾರಿ ಏನು ಆಗ್ಬಿಡ್ತವೆ ಅಂತ ಹೇಳಿದ್ರೆ ಆ ಸರಬರಾಜು ಮಾಡ್ತಿರ್ಬೇಕಾದ್ರೆ ಆ ತೈಲಗಳೆಲ್ಲ ಕೂಡ ಈ ನೀರಿನಲ್ಲಿ ಸೇರಿ ಆ ನೀರನ್ನು ಹಾಳು ಮಾಡ್ತಾ ಇದವೆ ಇದರಿಂದಾಗಿ ಬೃಹತ್ ಪ್ರಮಾಣದಲ್ಲಿ ಈಗ ಮೀನುಗಳಾಗಿರ್ಬೋದು ಅಲ್ಲಿ ಇರುವಂತಹ ಅನೇಕ ಜೀವಿಗಳು ಕೂಡ ಸಾಯ್ತಾ ಇದವೆ ನಮ್ಗೆ ಇನ್ನೊಂದು ಗೊತ್ತಿರಬೇಕು ಅದೇನಂತ ಹೇಳಿದ್ರೆ ಜಲ ನೀರಿನಲ್ಲಿರುವಂತಹ ಏನಿದೆಯಲ್ಲ ಮಿ ಜೀವಿಗಳು ಅದು ಭೂಮಿ ಮೇಲಿರೋಕ್ಕಿಂತ ಜೀವಿಗಳ ಸಂಖ್ಯೆಗಿಂತ ಹೆಚ್ಚಾಗಿರ್ತವೆ ಹಾಗಾಗಿ ಅವುಗಳನ್ನು ನಾವು ನಾಶ ಮಾಡೋದನ್ನ ನಿಲ್ಲಿಸ್ಬೇಕು ಈ ಹಾಗಾಗಿ ನಾವು ಅನೇಕ ಸರ್ಕಾರಗಳು ಯೋಜನೆಗಳನ್ನು ತರ್ತಾ ಇರಬೇಕು ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ನಾನು ತಿಳಿದ ಹಾಗೆ ಈ ಕಾರ್ಖಾನೆಗಳಿಂದ ಹೊರ ಬರುವಂತಹ ನೀರನ್ನು ಅಥ್ವಾ ವಿಷಕಾರಿ ನೀರನ್ನು ಫಸ್ಟು ಸ್ ಏನು ಕ್ಲೀನ್ ಮಾಡಬೇಕು ಅಥವಾ ಶುದ್ಧೀಕರಣ ಮಾಡಿ ನದಿಗಳಿಗಾಗಿ ಅಥ್ವಾ ಸಮು ಸಮುದ್ರಗಳಿಗೆ ಬಿಡಬೇಕು ಅಂತ ಇದೆ ಯಾಕಂತ ಹೇಳಿದ್ರೆ ಈಗ ನಾನು ನೋಡಿದ ಹಾಗೆ ಕೈಗಾದಲ್ಲಿ ಅಣುವಿದ್ಯುತ್ ಸ್ಥಾವರ ಇದೆ ಅಲ್ಲಿ ನೀರನ್ನು ಬ ಅನೇಕ ಬೃಹತ್ ಪ್ರಮಾಣದಲ್ಲಿ ನೀರನ್ನು ಬಳಸ್ಕೊತಾರೆ ಆ ನೀರನ್ನು ಕೂಡ ಶುದ್ಧೀಕರಣ ಮಾಡಿ ನದಿಗಳಿಗೆ ಕಾಳಿ ನದಿಗೆ ಬಿಡ್ತಾ ಇರೋದನ್ನು ನಾನು ಈಗೀಗ ಗಮನಿಸ್ತಾ ಇದ್ದೀನಿ ಅದರ ನಂತರ ಹೇಳೋದಾದರೆ ಸರ್ಕಾರಗಳು ಯೋಜನೆ ರೀತಿಯಲ್ಲಿ ಅನೇಕ ಕ್ರಮಗಳನ್ನು ಕೈಗೊಳ್ತಾ ಇದೆ ಮುಂದೆ ಕೂಡ ಈ ರೀತಿಯಾಗಿ ತೆಗೆದುಕೊಂಡು ಹೋದರೆ ಜಲ ಸಾ ಮಾಲಿನ್ಯ ಅನ್ನುವಂಥದ್ದು ಕಡಿಮೆ ಆಗಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಆದರೆ ಜನಸಂಖ್ಯಾ ಸ್ಫೋಟ ಹೆಚ್ಚಾಗ್ತಾ ಇದ್ದಂಗೂ ಕೂಡ ಈ ಜಲಮಾಲಿನ್ಯ ಕಡಿಮೆ ಆಗೋದು ಒಂದು ಕಷ್ಟಕರ ಸಂಗತಿಯೇ ಅನಿಸ್ತಾ ಇದೆ ಹಾಗಾಗಿ ಜನಸಂಖ್ಯೆಯನ್ನ ಕೂಡ ನಾವು ಒಂದು ಮಟ್ಟಿಗೆ ನಿಯಂತ್ರಣ ಮಾಡದೆ ಇದ್ದರೆ ಇದೊಂದು ದೊಡ್ಡ ಸಮಸ್ಯೆ ಆಗೋದರಲ್ಲಿ ಎರಡು ಮಾತಿಲ್ಲ